ಬೈಕ್ ಅಂದರೆ ನನಗ್ ತುಂಬ ಇಷ್ಟ ಮೊದ್ಲಿಂದನೂ ಈ ಥರಥರ ಬೈಕನ್ನು ನೋಡಿದರೆ ನನಗೇ ತುಂಬ ಅದರಿಂದ ಪ್ರೇರಣೆ ಆಗ್ತಿತ್ತು ನನ್ನಹತ್ರ ತುಂಬ ಮೂರು ನಾಲ್ಕು ಥರ ಬೈಕ್ ಇದೆ ಅದನ್ನು ಬಿಡ್ಬೇಕು ಆಮೇಲೆ ನಿಧಾನ್ವಾಗ್ ಹಾಗೇ ಕಲಿತೆ ಅದರೊಂದು ಕ್ರೇಜ್ ಒಂದು ಹೊಡೀಬೇಕು ಬೈಕನ್ನು ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀನ್ ನಾನು ಹಾಗೆ ಒಂದು ವಾರಕ್ಕೆ ಒಂದ್ಸತಿ ವೀಲಿಂಗ್ ಅಂತ ಮಾಡ್ತೀನಿ ಆಮೇಲೆ ಅದ್ರ ಬಗ್ಗೆ ಜಾಸ್ತಿ ಯಾವುದೇ ಇದ್ರ ಬೈಕ್ ಶೋ ಆಗಲಿ ಯಾವುದೇ ಇದ್ದರೂ ನಾನು ಬಿಡೋಲ್ಲ ನೋಡೇ ಬರ್ತೀನಿ ಹಾಗಾಗಿ ಅದ್ರ ಬಗ್ಗೆ ತುಂಬ ಇಷ್ಟ ಹಾಗೇ ಬೆಳೀತ ಹೋಯ್ತು ನನಗೆ ಅದ್ರ ಬಗ್ಗೆ ಉತ್ಸಾಹ ಎಲ್ಲ ಆಮೇಲೆ ಅದ್ರೂ ಇದ್ರದ್ದು ಯಾವುದೇ ಥರದ್ ಸ್ಪ್ಲೆಂಡರ್ ಆಗಲೀ ಹೀರೋ ಹೊಂಡ ಆ್ಯಂಡ್ ಬುಲೆಟ್ ಅದು ಅಂದರೆ ತುಂಬ ಇಷ್ಟ ಯಾವುದೇ ಥರದ್ ಬೈಕ್ ಬಂದರೂ ಮಾರುಕಟ್ಟೇಲಿ ನಾನು ಮೊದ್ಲು ಹೋಗಿ ಎಲ್ಲವನ್ನು ನಾನು ಏನು ವಿಚಾರಿಸ್ಕೋತಿನಿ ಆಮೇಲೆ ಫಸ್ಟ್ ಎಲ್ಲವನ್ನು ನೋಡ್ಕೊತೀನಿ ನೋಡ್ಕೊಬಂದು ಎಲ್ಲ ಹಾಗೇ ಮನೇಲೂ ತಗೋಬೇಕು ಅಂತ ಹೇಳ್ತೀನಿ ಆಮೇಲೆ ತಗೊಳ್ತೀನಿ ನನ್ನಹತ್ರ ಮೂರು ನಾಲ್ಕು ಥರ ಬೈಕ್ ಇದೆ ಹಾಗಾಗಿ ನಾನು ಬೈಕ್ ಸವಾರಿ ಅಂದರೆ ತುಂಬ ಇಷ್ಟ ನನಗೆ